ಜೋಳದ ವಡೆ ತುಂಬ ಒಳ್ಳೆಯ ರೆಸಿಪಿ ಜೋಳದ ವಡೆ ಅಂದರೆ ಎಲ್ಲಾರಿಗೆ ಇಷ್ಟ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಎಲ್ಲಾರಿಗೆ ಇಷ್ಟ ಆಮೇಲೆ ಜೋಳದ ವಡೆಗೆ ಸ್ವಲ್ಪ ಉದ್ದಿನ ಬ್ಯಾಳೆ ಮೆಂತೆ ಜೀರಿಗೆ ಕರಿ ಮೆಣಸು ಎಲ್ಲವನ್ನು ನೆನೆಸ್ಬೇಕು ಒನ್ ಫೈ ಅವರ್ಸ್ ನೆನೆಸ್ಬೇಕು ಅದನ್ನು ನೆನೆಸಿ ರಾತ್ರಿ ರುಬ್ಬ ಬೇಕು ರುಬ್ಬಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಆಮೇಲೇ ಜುನ್ಕದ ಹಿಟ್ಟೂ ಮತ್ತು ಅಕ್ಕಿ ಇಟ್ಟು ಸ್ವಲ್ಪ ಹಾಕಿ ಇದು ಎಲ್ಲ ರುಬ್ಕೊಂಡು ಇದನ್ನು ಮಿಕ್ಸ್ ಮಾಡಿ ನಾದಿಡಬೇಕು ರಾತ್ರಿವರೆಗೆ ಬೆಳಗ್ಗೇ ಪೂರೀ ಟೈಪ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದರ ಜೋಡೀ ತೆಂಗಿನ್ಕಾಯ್ ಚಟ್ನಿ ಮಾಡಬೇಕು ಉದುರು ಉದ್ರಾಗಿ ಮಾಡಬೇಕು ಭಾಳ ಸಣ್ಣಗೆ ಮಾಡ್ಬಾರ್ದು ಆಮೇಲೆ ಮೊಸ್ರು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತೂ ತುಂಬ ಇಷ್ಟ ಆಮೇಲೇ ಈ ತಿಂಡೀ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೇ ನಾವು ಎಲ್ಲಾದರೂ ಪ್ರವಾಸಕ್ಕೆ ಹೋಗುವಾಗ ಇದನ್ನು ತಗೊಂಡು ಹೋಗ್ಬೋದು ಆಮೇಲೇ ಇದು ಯಾ ನಾಲಕೈದು ದಿನ ಆದರೂ ಏನು ಆಗೋಲ್ಲ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ ಆಮೇಲೆ ಚೆನ್ನಾಗಿರತ್ತೆ ಮತ್ತೆ ಇನ್ನೊಂದು ಬಂದು ಪನ್ನೀರು ಕೂಡಾ ಮಕ್ಕಳಿಗೆ ತುಂಬ ಇಷ್ಟ ಪನ್ನೀರೂ ಅಂದರೆ ಎಲ್ಲ ಸ್ವಲ್ಪ್ ತುಪ್ಪದಲ್ಲಿ ಹುರ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರತ್ತೆ ಗೋಡಂಬಿಯನ್ನು ನೆನೆ ಇಡಬೇಕು ಮತ್ತೆ ಅದೂ ಎಲ್ಲ ರುಬ್ಬಿ ಹಾಕಿ ಹಾಲಿನ ಕೆನೆ ಅದು ಎಲ್ಲ ಹಾಕಿ ಮಾಡಬೇಕು ಹೋಟೆಲ್ಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗರಮ್ ಮಸಾಲ ಕಸ್ತೂರಿ ಮೆಂತಿ ಎಲ್ಲವನ್ನು ಹಾಕಬೇಕು ಆಮೇಲೆ ಎಲ್ಲ ಮಸಾಲೆಗೆ ಒಗ್ಗರಣೆ ಹಾಕಿ ಪನ್ನೀರ್ನ ಕ್ಯೂಬ್ಸನ್ನ ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡಿ ಸ್ವಲ್ಪ ಮೊಸರೂ ಚಾಟ್ ಮಸಾಲಾ ಕೆಂಪು ಖಾರ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಸೊನ್ ಒನ್ ಫೈವ್ ಮಿನಿಟ್ಸ್ ಬಿಡಬೇಕು ಬಿಟ್ಟ ನಂತರ ಇದೇ ಎಲ್ಲ ಗ್ರೇವಿ ಎಲ್ಲ ಅದಕ್ಕೆ ಮಿಕ್ಸರ್ ಮಾಡ್ಕೊಂಡು ಇದ್ವಿಯಲ್ಲ ಅದನೆಲ್ಲ ಅದಕ್ಕೆ ಹಾಕೀ ಒಗ್ಗರ್ಣೆ ಹಾಕಬೇಕು ಸ್ವಲ್ಪ್ ತುಪ್ಪ ಹಾಕಿ ಒಗ್ಗರ್ಣೆ ಹಾಕಬೇಕು ಆಮೇಲೇ ಇದನ್ನು ಗ್ರೇವಿ ಎಲ್ಲ ಮಿಕ್ಸ್ ಮಾಡಿ ಮತ್ತು ಪನ್ನೀರೂ ಕ್ಯೂಬ್ಸನೆಲ್ಲ ಹಾಕಿ ಸ್ವಲ್ಪಾ ಕುದಿ ಬರಬೇಕು ಕುದ್ದು ಕುದ್ದ ನಂತರ ಆಮೇಲೆ ಸಲ್ಪ ಬ ಮುಚ್ಚು ಲಿಡ್ಡನ್ನ ಮುಚ್ಚಿ ಮತ್ತೇ ಸ್ವಲ್ಪ ಕಸ್ತೂರಿ ಮೆಂತೆಯನ್ನ ಹಾಕೀ ಚಪಾತಿ ಜೋಡಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಮೇಲೆ ಮೆಂತೆ ಕಡುಬು ಅಂತ ಮಾಡ್ಬೋದು ಅದು ಗೋಧಿ ಹಿಟ್ಟಿಂದು ಈಗ ಯಾರಿಗಾದರೂ ಹೊಟ್ಟೆ ನೋವು ಊಟ ಸೇರ್ತಾ ಇಲ್ಲ ಅಂದರೆ ಈ ರೆಸಿಪಿ ರಾ ನೈಟ್ ಮಾಡಿದ್ರ್ ತುಂಬ ಚೆನ್ನಾಗಿರುತ್ತೆ ಗೋ ತೊಗರಿ ಬ್ಯಾಳೆ ಮತ್ತು ಎರಡು ಸ್ಪೂನ್ ಮೆಂತೆ ಹಾಕಿ ಕುಕ್ಕರ್ ಮಾಡ್ಕೊಬೇಕು ಆಮೇಲೆ ಗೋಧಿ ಹಿಟ್ಟು ನಾದಿಟ್ಕೋಬೇಕು ಗೋಧಿ ಹಿಟ್ಟನ್ ನಾದಿ ಇಟ್ಟು ಒನ್ ಅವರ್ ಬಿಡಬೇಕು ಬಿಟ್ಟು ಆಮೇಲೆ ಇದಕ್ಕೆ ಮೆಂತೆ ಕಡುಬಿಗೆ ಸ್ವಲ್ಪಾ ಡಬ್ರೀಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇದನೆಲ್ಲ ಹಾಕೀ ಖಾರ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಶ್ಶಾಗಿ ಆ ಪೇಸ್ಟನ್ನು ಹಾಕಿ ಆಮೇಲೇ ಇದನ್ನಾ ಮೆಂತೇ ಮತ್ತು ಬೇಳೇನ ಸ್ವಲ್ಪ ಕಡೀಬೇಕು ಕಡೆದು ಒಂದು ಎರಡು ಕಪ್ ನೀರು ಹಾಕಿ ಇದು ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆಗೆ ಹಾಕಿದ ನಂತರ ಆಮೇಲೆ ನಮ್ಗೆ ಮತ್ತು ಎಷ್ಟು ಕಂಟೆನ್ಸಿ ನೀರು ಬೇಕು ಮತ್ತು ಎರಡು ಗ್ಲಾಸ್ ನೀರು ಹಾಕಿ ಸಣ್ಣಗೆ ಕುದಿಲಿಡಬೇಕು ಉಪ್ಪು ಸ್ವಲ್ಪ್ ಬೆಲ್ಲ ಸಣ್ಣಗೆ ಕೊಬ್ರಿ ಪೀಸು ಆಮೇಲೆ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರ್ ತುಂಬ ಚೆನ್ನಾಗಿರತ್ತೆ ಮತ್ತು ಇವನ್ನ ಗೋಧಿ ಹಿಟ್ಟನ್ನ ನಾದಿದ್ದನ್ನಾ ಸಣ್ಣ ಸಣ್ಣ ರೌಂಡ್ ಮಾಡಿಕೊಂಡು ಸಣ್ಣಗ್ ಸ್ಕ್ವೇರ್ ಮಾಡಿ ಅದಕ್ಕೆ ಹಾಕಬೇಕು ಹಾಕಿದ ನಂತರ ಆಮೇಲೆ ಮತ್ತು ಸ್ಲೋ ಆಗಿ ನಾವು ಸ್ಪೂನಲ್ಲೆ ಕೈ ಆಡಿಸ್ತಾ ಇರಬೇಕು ಅದು ತಳ ಹಿಡಿಯುತ್ತೆ ಬೇಗ ಆಮೇಲೆ ಇದನ್ನು ಒಂದು ಹತ್ತು ಉಳ್ಳೆ ಆದರೂ ಹಾಕಬೇಕು ಅದು ಗಟ್ಟಿ ಆಗ್ತಾ ಬರುತ್ತೆ ಮತ್ತು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಆಮೇಲೇ ಬಂದ್ ಮಾಡಿ ಆಫ್ ಮಾಡ್ಬಿಡಬೇಕು ಗ್ಯಾಸು ಆಮೇಲೆ ಸಣ್ಣಗ್ ಉಳ್ಳಾಗಡ್ಡಿ ಲಿಂಬಿಹಣ್ಣು ಅದು ಸೈಡ್ ಹೀಗ್ ಚಾಟ್ಸ್ ಕಥೆ ಮಾಡಿಕೊಂಡು ಅದ್ರ ಮೇಲೆ ಹಾಕೊಂಡು ತಿನ್ನಬೇಕು ತುಂಬ ಸುಪ್ಪರ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗು ಇರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅದು ಬೇಡ ಇದು ಬೇಡ ಅಂತಿರ್ತಾರಲ್ಲ ಅವ್ರಿಗೆಲ್ಲಾ ತುಂಬ ಲೈಕ್ ಆಗುತ್ತೆ ನಮ್ಮಮನೆಯಲ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆಮೇಲೇ ಇದು ಒಂದು ರೆಸಿಪಿ ಮತ್ತು ಇದು ವೆಸ್ಟೇಬಲ್ ರೈಸ್ ಅಂತ ಮಾಡ್ಬೋದು ಎಲ್ಲ ವೆಜಿಟೇಬಲ್ಸನ್ನ ಕಟ್ ಮಾಡಿ ಅಲ್ಲ ಬೆಳುಳ್ಳಿ ಪೇಸ್ಟ್ ಮಾಡಿಕೊಂಡು ಆಮೇಲೇ ಸ್ವಲ್ಪ ಫ್ರೈಡ್ ರೈಸ್ ಮಸಾಲನೂ ಹಾಕ್ಕೊಬೋದು ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಬೋದು ಇಲ್ಲ ಅಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಆಮೇಲೆ ರೈಸನ್ನೆಲ್ಲಾ ಇದನ್ನು ಮಾಡಿ ಚೆನ್ನಾಗೇ ಕಲಸ್ಬೇಕು ಕಲಸಿದ ಮೇಲೆ ಅದು ಮಕ್ಕಳಿಗೆ ಟಿಫಿನ್ನಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದೂ ಇನ್ನೂ ಒಂದು ರೆಸಿಪಿ ಬಂದು ಗೋಧಿ ಗೋಧಿ ಹಿ ಗೋಧಿ ಹಿಟ್ಟಿಂದು ಅದನ್ನು ಮಾ ಇದನ್ನು ಮಾಡ್ಬೋದು ಮೆಂತೆ ಕಡುಬು ಅಂತ ಹೇಳಿದೀನಿ ಸಾರಿ ನಾ ಮತ್ತು ಅದನ್ನೆ ಹೇಳ್ತಾ ಇದೀನಿ ಮತ್ತೆ ಈಗ ಪಡ್ಡು ಮಾಡ್ತಿರ್ತೀವಿ ಪಡ್ಡು ಮಾಡೋವಾಗ ಸ್ವಲ್ಪ ಸಬ್ಬಸ್ಗೆ ಆಮೇಲೆ ಬಟಾಟಿ ಎಲ್ಲವನ್ನೂ ಹಾಕಿ ಸಣ್ಣಗಿಟ್ಟು ಫ್ರೈ ಮಾಡಬೇಕು ಫ್ರೈ ಮಾಡಿ ಅದಕ್ಕೂ ಅಲ್ಲ ಬೆಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಹಾಕ್ಕೊಂಡೂ ನಂತರ ಅದನ್ನು ಮತ್ತು ಒಗ್ಗರಣೆ ಹಾಕಿ ಅದು ಹಿಟ್ಟನ್ನು ಸ್ವಲ್ಪ್ ಅದಕ್ಕೆ ತೆಗೆದು ಅದ್ರೊಳಗೆ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣ ಸಣ್ಣ ಅದು ಪಡ್ಡು ಹಾಕಬೇಕು ಒಂದು ಬಟಾಟಿ ಒಂದು ಉಳ್ಳಾಗಡ್ಡಿ ಆಮೇಲೇ ಸಬ್ಬಸ್ಗೆ ಸೊಪ್ಪು ಆಮೇಲೆ ಕೊತ್ತಂಬರಿ ಎಲ್ಲವನ್ನು ಒಗ್ಗರ್ಣೆ ಮಾಡೀ ಇದು ಹಿಟ್ಟನ್ನು ಸ್ವಲ್ಪ್ ಹಾಕ್ಕೋಬೇಕು ಆಮೇಲೆ ಮತ್ತು ಪಡ್ಡು ಹಾಕಿದ್ರ್ ಕ್ರಿಸ್ಪಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿಯೂ ಇರುತ್ತೆ ಮತ್ತೆ ಆಮೇಲೆ ಇದು ಟೊಮೆಟೋನೂ ಟೊಮೆಟ ಸಾರು ಬಗ್ಗೆ ಹೇಳ್ತಾ ಇದೀನಿ ಈಗ ಟೊಮೆಟವನ್ನೂ ಸ್ವಲ್ಪ ಬಿಸಿ ಮಾಡಿ ಗ್ಯಾಸ್ ಮೇಲೆ ಅದ್ರ ಸಿಪ್ಪೆ ತೆಗ್ದು ಅದನ್ನು ರುಬ್ಬಬೇಕು ಕೊತ್ತಂಬರಿ ಅಲ್ಲ ಬೆಳುಳ್ಳಿ ಪೇಸ್ಟು ಮೆಣಸಿನ್ಕಾಯ್ ಎಲ್ಲ ಹಾಕ್ಕೊಂಡು ರುಬ್ಬಬೇಕು ರುಬ್ಬಿ ನಮ್ಗೆ ಈಗ ಏನಾದರೂ ಬೇಜಾರು ಆದಾಗ ಅಥ್ವ ಬೆಳೆ ಅಥ್ವ ಇಲ್ಲಿ ಇಲ್ಲಪ್ಪಾ ಅಂದ್ರೆ ಇದನ್ನು ಈ ಟೈಪ್ ಮಾಡ್ಕೋಬೋದು ಆಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಕೆಂಪು ಖಾರನಾದ್ರು ಹಾಕ್ಕೋಬೋದು ಮೆಣಸಿನ್ಕಾಯಿನಾದ್ರು ಹಾಕ್ಕೊಬೋದು ರುಬ್ಬೋದ್ರಲ್ಲಿ ಇದನ್ನು ಹಾಕೊಂಡೂ ಅದು ಮಸಾಲೆ ಒಗ್ಗರಣೆ ಹಾಕಿ ಸ್ವಲ್ಪ ನೀರು ಹಾಕಬೇಕು ಆಮೇಲೇ ರಸಮ್ ಪೌಡ್ರ್ ಹಾಕಿದರೂ ನಡೆಯುತ್ತೆ ಇಲ್ಲ ಅಂದರೂ ಇಲ್ಲ ಆದರೆ ಟೇಸ್ಟ್ ಮಾತ್ರ ಚುಮ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕುಕ್ಕಿಂಗ್ ತುಂಬ ವೆರೈಟಿಸ್ ಮಾಡ್ಬೋದು ಆಮೇಲೆ ಮತ್ತೆ ಇದು ಕ್ಯಾಪ್ಸಿಕಮ್ ರೈಸು ಕೂಡ ಮಾಡ್ಬೋದು ಕ್ಯಾಪ್ಸಿಕಮ್ಮನ್ನ ಸಣ್ಣಗೆ ಕಟ್ ಮಾಡ್ಕೋಬೇಕು ಒಂದು ಎರಡು ಕ್ಯಾಪ್ಸಿಕಮ್ಮು ಎರಡು ಉಳ್ಳಾಗಡ್ಡಿ ಎರಡು ಟೊಮೇಟೊ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಹಾಕ್ಕೋಬೇಕು ಆಮೇಲೆ ರೈಸ್ ಮಾಡ್ಕೋಬೇಕು ಮೊದ್ಲು ರೈಸಿನಲ್ಲಿ ಒಂದು ಏಲಕ್ಕಿ ಒಂದು ಲವಂಗ ಸ್ವಲ್ಪ ದಾಲ್ಚಿನ್ನಿ ಚಕ್ರ ಮೊಗ್ಗು ಅದನೆಲ್ಲ ಹಾಕ್ಕೊಬೇಕು ಹಾಕ್ಕೊಂಡು ಆಮೇಲೆ ರೈಸ್ ಪ್ರಿಪೇರ್ ಮಾಡಿಕೊಂಡು ಇವನೆಲ್ಲ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿಟ್ಕೋಂಡು ಸ್ವಲ್ಪ ತುಪ್ಪ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪಾ ಫ್ರೈ ಆಗಬೇಕು ಆಮೇಲೆ ಟೊಮೆಟೊ ಹಾಕಬೇಕು ಆಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು ಆಮೇಲೆ ಕೆಂಪು ಖಾರ ಸ್ವಲ್ಪ ಅರ್ಶಿಣ ಪುಡಿ ಜೀರಿಗೆ ಪುಡಿ ಆಮೇಲೆ ಒಂದು ಸ್ವಲ್ಪ್ ಸಾಂಬಾರು ಮಸಾಲೆ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕೀ ಕುದಿಬೇಕು ಅದು ಕುದ್ದ ನಂತರ ಇದು ರೈಸ್ ಮಾಡಿದ್ದನ್ನು ಅದಕ್ಕೆ ಹಾಕಿ ಸರಿ ಇದಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಮತ್ತು ಸ್ವಲ್ಪ ಬಿಸಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಪಾಪಡ್ ಜೋಡಿ ಅಂತೂ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಮಕ್ಕಳಿಗೇ ಸಾಯಂಕಾಲ ಪಾವ್ಬಾಜಿ ಅಂದ್ರೆ ತುಂಬ ಇಷ್ಟ ಪಾವ್ಬಾಜಿನೂ ಮಾಡ್ಬೌದು ಆಮೇಲೇ ವಡಾ ಪಾವ್ನೂ ಮಾಡ್ಬೋದು ಅದೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಪಾವ್ಬಾಜಿ ಬಟಾಣಿ ಕಾಳು ನೆನೆ ಇಟ್ಕೋಬೇಕು ಬಟಾಟಿ ಅದನ್ನು ಎಲ್ಲ ಕುಕ್ಕರ್ ಮಾಡ್ಕೋಬೇಕು ಕುಕ್ಕರ್ ಮಾಡಿಕೊಂಡು ಸ್ನ್ಯಾಶ್ ಮಾಡಬೇಕು ಸ್ನ್ಯಾಚ್ ಮಾಡಿ ಆಮೇಲೆ ಅದನ್ನು ಸಣ್ಣಗೆ ಒಂದು ಉಳ್ಳಾ ಒಂದು ಮೂರು ಉಳ್ಳಾಗಡ್ಡಿ ಎರಡು ಟೊಮೇಟೊ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡು ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕಿ ಒಗ್ಗರಣೆ ಹಾಕಬೇಕು ಆಮೇಲೇ ಇದು ಬಟಾಣಿ ಮತ್ತು ಬಟಾಟೆನಾ ಅದ್ರೊಳಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಂತರ ಆಮೇಲೆ ಅದಕ್ಕೆ ಕೆಂಪು ಖಾರ ಆಮೇಲೇ ಪಾವ್ಬಾಜಿ ಮಸಾಲೆ ಅದನ್ನೂ ಹಾಕಬೇಕು ಪಾವ್ಬಾಜಿ ಮಸಾಲೆ ಹಾಕಿ ಅದನ್ನು ಸ್ವಲ್ಪ ಕುದಿಯಲು ಬಿಡಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿ ಮತ್ತು ಒಂದು ಸ್ವಲ್ಪ್ ತುಪ್ಪ ಹಾಕಿ ಕುದಿಸಬೇಕು ಪಾವ್ಬಾಜಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಪಾವ್ ತಂದಿರ್ತೀವಲ್ಲ ಅದನ್ನು ತುಪ್ಪ ಹಚ್ಚಿ ಸ್ವಲ್ಪ ಬೇಯಿಸ್ಬೇಕು ಮತ್ತು ಸಣ್ಣಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಸೈಡ್ ಇಡಬೇಕು ಇಟ್ಟು ಅದ್ರ ಜೋಡಿ ನೆಂಚ್ಕೊಳಕ್ಕೇ ಚಲೋ ಆಗುತ್ತೆ ಲಿಂಬೇ ಹಣ್ಣು ಮೇಯ್ನ್ ಲಿಂಬೇ ಹಣ್ಣು ಬೇಕು ಇದಕ್ಕೆ ಆಮೇಲೆ ಸಣ್ಣ ಬಾಂಬೇ ಸೇವು ಅವೆಲ್ಲ ತುಂಬ ಚೆನ್ನಾಗಾಗತ್ತೆ ಆಮೇಲೇ ಇದೂ ಮೆಂತೆ ಚಟ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಜ್ವರ ಅದು ಬಂದಾಗ ಆಮೇಲೇ ನೆಗಡಿ ಅದು ಆದಾಗ ಮೆಂತೆ ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ ಒಣ ಕೊಬ್ಬರೀನ ಸಣ್ಣಗೆ ಹೆಚ್ಬಿಟ್ಟು ಮೆಂತೆನ ಒಂದು ಸ್ವಲ್ಪ ತುಪ್ಪದ ಚಮ್ಚಲೀ ಸಣ್ಣ ಸ್ಪೂನಲ್ಲೆ ಹುರ್ಕೊಬೇಕು ಹುರ್ಕೊಂಡು ಆಮೇಲೇ ಇದೂ ಒಣ ಕೊಬ್ಬರಿ ಕರ್ಬೇ ಹಾಕಬೇಕು ಕರ್ಬೇವು ಜೀರಿಗೆ ಬೆಳ್ಳುಳ್ಳಿ ಇದನೆಲ್ಲ ಹಾಕಿ ಡ್ರೈ ಪೌಡ್ರು ಮಾಡ್ಕೋಬೇಕು ಕೊಬ್ಬರೀನ ಆಮೇಲೆ ಖಾರ ಮಿಕ್ಸ್ ಮಾಡಬೇಕು ಅದು ತುಂಬ ಕೂಡಾ ತುಂಬ ಚೆನ್ನಾಗಿರತ್ತೆ ಆಮೇಲೆ ಬಾಣ್ತಿಯರಿಗೇನು ತುಂಬ ಹೆಲ್ದೀ ಆಗಿರುತ್ತೆ ಮತ್ತೀಗ ಬಾಣ್ತಿಯರ್ಗೋಸ್ಕರಾ ಕೊಬ್ಬರಿ ಉಂಡೆ ಮಾಡ್ತಾರೆ ಆಮೇಲೆ ಅದು ಹೀಗ್ ದಪ್ಪ ದಪ್ಪಗೆ ಹೆಚ್ಚಿ ಮಾಡೀದ್ರ ಅವ್ರಿಗೆ ತಿನ್ನೋಕ್ ಆಗೋದಿಲ್ಲ ಅದನ್ನು ಕೊಬ್ಬರೀನ ಸಣ್ಣಗೆ ಹೆಚ್ಚಿ ಎಲ್ಲ ಡ್ರೈ ಫ್ರೂಟ್ಸನ್ನು ಫಿಫ್ಟಿ ಫಿಫ್ಟಿ ಗ್ರಾಮ ಎಲ್ಲ ಕಟ್ ಮಾಡಿ ತುಪ್ದಲ್ಲಿ ಹುರ್ಕೊಬೇಕು ಅಂಟನ್ನೂ ಕೂಡ ತುಪ್ಪದಲ್ಲಿ ಹುರ್ಕೊಬೇಕು ಹುರ್ಕೊಂಡು ಆಮೇಲೆ ಈ ಕೊಬ್ಬರಿ ಉತ್ತತ್ತೀನ ಎರಡು ಮಿಕ್ಸರ್ ಮಾಡ್ಕೋಬೇಕು ಮಿಕ್ಸರ್ ಮಾಡಿ ನಂತರ ಇದು ಅಂಟೇನು ಕರ್ಕೊಂಡಿರ್ತೇವಲ್ಲ ಅದ್ರೊಳಗೆ ಹಾಕ್ಕೋಬೇಕು ಆಮೇಲೇ ಸ್ವಲ್ಪಾ ಬೆಲ್ಲದ ಆಣಾ ತಗೋಂಡು ಆಮೇಲೆ ಇದು ಉಂಡೆ ಪೌಡ್ರಿಗೆ ಅದ್ನ ಹಾಕ್ಕೋಬೇಕು ನಮಗಾ ಸಪೋಸ್ ಪಾವ್ ಕೆಜಿ ಮಾಡಾ ಹತ್ತೀವಿ ಅಂದರೆ ನಮ್ಗೆ ಮಿನಿಮಮ್ ಒಂದು ಕೆಜಿ ಅಷ್ಟೂ ಬೆಲ್ಲ ಬೇಕು ಅಂದರೇ ಆದು ಮಿಕ್ಸ್ ಮಾಡ್ತಾ ಹೋದಂಗೆ ತುಂಬ ಗಟ್ಟಿ ಆಗ್ತಾ ಬರುತ್ತೆ ಆಮೇಲೆ ಉಂಡೆ ಅಂತೂ ತುಂಬ ಸಕ್ಕತಾಗಿರುತ್ತೆ ಮಕ್ಕಳು ಕೂಡ ಇಷ್ಷಪಟ್ಟು ತಿಂತಾರೆ ಆದರೆ ಟೇಸ್ಟಿ ತುಂಬ ಟೇಸ್ಟಾಗೇ ಇರುತ್ತೆ ಆಮೇಲೆ ಅದಕ್ಕೆ ಆಳ್ವೀ ಸ್ವಲ್ಪಾ ತುಪ್ಪದಲ್ಲಿ ಕರಿದು ಅದಕ್ಕೆ ಮಿಕ್ಸ್ ಮಾಡಿ ಉಂಡೇನ ಮಾಡ್ಬೋದು ಇದು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿರ್ತೇವಲ್ಲ ಅದನ್ನು ಎಲ್ಲ ಪೌಡ್ರಿಗೆ ಹಾಕ್ಕೋಬೇಕು ಆಮೇಲೇ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬಾಣ್ತಿಯರ್ಗ್ ಅಂತೂ ತುಂಬ ಸುಪ್ಪರ್ ಆಗಿರುತ್ತೆ ಆಮೇಲೇ ಹುರುಳಿ ಕಾಳನ್ನ ಒಂದು ಅರ್ಧ ಕೆಜಿ ತಂದು ಸಣ್ಣಗೆ ಹುರೀಬೇಕು ಹುರಿದು ಪೌಡ್ರ್ ಮಾಡಬೇಕು ಪೌಡ್ರು ಮಾಡೀ ಅದನ್ನು ಮಕ್ಕಳಿಗೇ ಮುಂಜಾನೆ ಗಂಜಿ ಆಗಿ ಕೊಡಬೇಕು ತುಂಬ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯನ್ಸ್ ಫುಡ್ಡು ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಕೂಡ ಆಮೇಲೆ ಶಕ್ತಿಯೂ ಕೂಡ ಅದು ಅದನ್ನು ಕುಡಿದ್ರೆ ಒಂದು ಟೂ ತ್ರೀ ಅವರ್ಸ್ ಅಂತೂ ಹಸಿವು ಆಗೋದಿಲ್ಲ ಆಮೇಲೆ ಹೆಲ್ತಿಗೂ ತುಂಬ ಶಕ್ತಿ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು ಥ್ಯಾಂಕ್ ಯು